ನಮಸ್ಕಾರ ಶಿಕ್ಷಣ ಅಂದರೆ ನಮ್ಮ ಜೀವನದ ಮೌಲ್ಯಗಳನ್ನು ತಿಳಿಸುವಂತಹ ಒಂದು ವ್ಯವಸ್ಥೆ ಅಕ್ಷರವನ್ನು ಒದಗಿ ಕಲಿಸುವುದರ ಜೊತೆಗೆ ಜೀವನದ ಮೌಲ್ಯವನ್ನು ಕಲಿಸುವಂತಹ ವ್ಯವಸ್ಥೆ ಶಿಕ್ಷಣವಾಗಿದೆ ನಗರ ಪ್ರದೇಶಗಳಲ್ಲಿ ಶಿಕ್ಷಣ ಪಡೆಯುವಂತದ್ದು ಮಕ್ಕಳಿಗೆ ಏನು ಅಷ್ಟು ಕಷ್ಟದ ಕೆಲಸ ಅಲ್ಲ ಏಕೆಂದರೆ ಎಲ್ಲ ವ್ಯವಸ್ಥೆಗಳು ಲಭ್ಯವಿದೆ ಉದಾಹರಣೆಗಾಗಿ ಬಸ್ಸಿನ ವ್ಯವಸ್ಥೆ ಆಗಿರಬಹುದು ಶಾಲೆಗಳ ವ್ಯವಸ್ಥೆ ಆಗಿರಬಹುದು ಊಟ ವಸತಿಯ ವ್ಯವಸ್ಥೆ ಆಗಿರಬಹುದು ಇದೆಲ್ಲವು ಸಿಗುತ್ತದೆ ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣದ ಕೊರತೆ ಇದೆ ಈ ಶಿಕ್ಷಣದ ಕೊರತೆಯನ್ನು ನಿವಾರಿಸಲು ನಮ್ಮ ಸರಕಾರವು ಸ ಸುಮಾರು ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯತ್ನವನ್ನು ಮಾಡುತ್ತಿದೆ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಒಂದನೆಯ ತರಗತಿಯಿಂದಲೇ ಇಂಗ್ಲೀಷನ್ನು ಪ್ರಾರಂಭ ಮಾಡಿದೆ ಏಕೆಂದರೆ ಪಾಲಕರಿಗೆ ಮಕ್ಕಳ ಪಾಲಕರಿಗೆ ಒಂದು ಚಿಂತೆ ಏನು ಅಂತಂದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಶಾಲೆಯಲ್ಲಿ ಕಲಿಯುವುದಿಲ್ಲ ಕನ್ನಡ ಶಾಲೆಯಲ್ಲಿ ಕಲಿಯುತ್ತಾರೆ ಹಾಗಾಗಿ ಅವರು ಇಂಗ್ಲೀಷಿನಲ್ಲಿ ಹಿಂದೆ ಉಳಿಯುತ್ತಾರೆ ಅನ್ನುವ ಭೀತಿ ಇರುತ್ತದೆ ಇದನ್ನು ಈ ಭೀತಿಯನ್ನು ಹೋಗಲಾಡಿಸುವುದಕ್ಕಾಗಿ ಮತ್ತು ಗ್ರಾಮೀಣ ಮಕ್ಕಳಿಗೆ ಎಲ್ಲ ಅವಕಾಶಗಳು ಸಿಗಬೇಕೆನ್ನುವ ಉದ್ದೇಶದಿಂದ ಸರಕಾರವು ಒಂದನೇ ತರಗತಿಯಿಂದಲೇ ಇಂಗ್ಲೀಷು ಪ್ರಾರಂಭ ಮಾಡಿದೆ ಮಾತ್ರ ಅಲ್ಲದೇ ಕನ್ನಡ ಶಾಲೆಗಳಲ್ಲಿ ಕಲಿಯುವಂತಹ ಮಕ್ಕಳಿಗೆ ಅಕ್ಷರದಾಸೋಹ ಎನ್ನುವ ಒಂದು ವ್ಯವಸ್ಥೆಯನ್ನು ಒದಗಿಸಿದೆ ಅವು ಅಲ್ಲಿ ಕಲಿಯುವಂತಹ ಮಕ್ಕಳಿಗೆ ಪಠ್ಯ ಪುಸ್ತಕ ಬರೆಯುವ ಪುಸ್ತಕ ಪೆನ್ನು ಪೆನ್ಸಿಲ್ಲು ಇಂತಹ ಸಲಕರಣೆಗಳನ್ನು ಕೂಡ ಒದಗಿಸುತ್ತದೆ ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸೈಕಲ್ ಕೂಡ ಕೊಟ್ಟಿದೆ ಇನ್ನು ಕಂಪ್ಯೂಟರ್ ಲ್ಯಾಪ್ಟಾಪುಗಳನ್ನು ಒದಗಿಸುವಂತಹ ಕೆಲಸ ಕೂಡ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳಿಗೆ ದೂರ ಶಾಲೆಗಳು ತುಂಬ ಬಹಳ ದೂರ ಇರುವುದರಿಂದ ಅವರಿಗೆ ಹೋಗಲು ಬಸ್ಸಿನ ವ್ಯವಸ್ಥೆಯನ್ನು ಮಾಡುತ್ತಿದೆ ಹೀಗೆಯೇ ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳು ಕೂಡ ಓದಿ ಅವರು ಮುಂದೆ ಬರಬೇಕು ಎನ್ನುವುದು ಪ್ರತಿಯೊಬ್ಬರ ಉದ್ದೇಶವಾಗಿದೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಏನು ಕಡಿಮೆ ಇರುವುದಿಲ್ಲ ಅವರು ಓದಿನಲ್ಲಿ ಮುಂದಿದ್ದಾರೆ ಆಟೋಟಗಳಲ್ಲಿಯು ಮುಂದೆ ಇಲ್ಲಿ ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಓದಿದಂತಹ ಮಕ್ಕಳು ಕೂಡ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಪ್ರಾಯೋ ಸಾಂಸ್ಕೃತಿಕ ಕಲೆಗಳಲ್ಲಿ ಕೂಡ ಭಾಗವಹಿಸಿ ಶಾಲೆಗಳಿಗೆ ಮತ್ತು ಅವರ ಊರಿಗೆ ಒಳ್ಳೆಯ ಹೆಸರನ್ನು ಗಳಿಸುತ್ತಿದ್ದಾರೆ ವಿಜ್ಞಾನದಲ್ಲಿ ಕೂಡ ಮುಂದುವರೆದು ಅವರು ವಿಜ್ಞಾನ ಸಂಸ್ಥೆಗಳಿಗೆ ಕೂಡ ಸೇರುತ್ತಿದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಆಟೋಟಗಳಲ್ಲೂ ಮುಂದು ಕಬಡ್ಡಿ ವಾಲಿಬಾಲ್ ಇಂತ ಇಂತಹ ಆಟೋಟಗಳಲ್ಲಿ ಕೂಡ ಇದ್ದಾರೆ ಅದರೊಟ್ಟಿಗೆ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಕರಾಟೆಯನ್ನು ಕೂಡ ಕಲಿಸುತ್ತಿದ್ದಾರೆ ಇನ್ನು ಗ್ರಾಮೀಣ ಪ್ರದೇಶದ ಇಲ್ಲಿ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಮತ್ತು ಹೆಣ್ಣು ಮಕ್ಕಳ ತಿಂಗಳ ಮುಟ್ಟಿನ ಸಮಸ್ಯೆ ಇದ್ದ ಮುಟ್ಟಿನ ಸಮಸ್ಯೆಯ ದಿನಗಳಿಗೆ ಅಂದರೆ ಮುಟ್ಟಿನ ದಿನಗಳಲ್ಲಿ ಅವರಿಗೆ ಬೇಕಾದಂತಹ ನ್ಯಾಪ್ಕಿನ್ನಿನ ವ್ಯವಸ್ಥೆಯನ್ನು ಕೂಡ ಸರಕಾರ ಒದಗಿಸಿದೆ ಯಾಕೆಂದರೆ ಆ ಸಮಯಗಳಲ್ಲಿ ಹೆಣ್ಣು ಮಕ್ಕಳು ತರಗತಿಗೆ ಹಾಜರಾಗದೇ ಇರಬಾರದು ಎನ್ನುವ ಉದ್ದೇಶದಿಂದ ಮತ್ತು ಅವರು ಶುಚಿತ್ವವನ್ನು ಕಾಪಾಡಬೇಕು ಎನ್ನುವ ಉದ್ದೇಶದಿಂದ ಇಂತಹ ವ್ಯವಸ್ಥೆಯನ್ನು ಕೂಡ ಒದಗಿಸಿದೆ ಹೀಗಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಓದಿ ಮುಂದೆ ಬರು ಬರುತ್ತಿದ್ದಾರೆ